ನನ್ನ ಎರಡನೇ ಆಯ್ಕೆ ಕೈ ಬೆರಳಿನ ಉಂಗುರಗಳು ಕೈ ಬೆರಳಿನಲ್ಲಿ ಉಂಗುರಗಳು ಧರಿಸೋದರಿಂದ ಅದು ನಮ್ಮ ಕೈಗೆ ತುಂಬ ಲಕ್ಷಣವಾಗಿ ಕಾಣುತ್ತದೆ ಹಾಗೇ ಕೆಲವು ಒಂದು ಜನಗಳ ನಡುವೆ ನಾವು ನಿಂತಿದ್ದರೂ ಅದು ನಮ್ಮನ್ನು ಎಲ್ಲರ ಮುಂದೆ ಹೊಳೆಯುವಂತೆ ಮಾಡುತ್ತದೆ ಅದನ್ನು ಬದಿಗಿಟ್ಟು ನಾವು ಮುಂದೆ ನಡೆದರೆ ಅದರಿಂದಾಗುವಂಥ ಅನಾನುಕೂಲಗಳನ್ನು ನಾವು ಯೋಚಿಸಬಹುದು ಕೈ ಬೆರಳಿನ ಉಂಗುರಗಳನ್ನು ಧರಿಸುವುದರಿಂದ ನಾವು ಪ್ರತಿನಿತ್ಯದ ಚಟುವಟಿಕೆಗಳನ್ನು ಮಾಡುವುದು ನಮಗೆ ತುಂಬ ತಡವಾಗುತ್ತದೆ ಹಾಗೂ ಮಾಡುವುದಕ್ಕೆ ಆಗುವುದಿಲ್ಲ ಕೆಲವೊಂದು ಕೆಲಸಗಳು ಎಂದರೆ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ಈ ಕೆಲವೊಂದು ಚಟುವಟಿಕೆಗಳಿಗೆ ಅದು ಅಡೆತಡೆ ಉಂಟುಮಾಡುತ್ತದೆ ಹಾಗೂ ಹೆಣ್ಣುಮಕ್ಕಳಿಗೆ ಅಂದರೆ ಕೂದಲು ಇರುವಂತಹ ಹೆಣ್ಣುಮಕ್ಕಳಿಗೆ ತಲೆಯನ್ನು ಗೋಚಿಕೊಳ್ಳುವಾಗ ಆಗಲಿ ಸಿಕ್ಕನ್ನು ಬಿಡಿಸುವಾಗ ಆಗಲಿ ಉಂಗುರಗಳು ಇದ್ದರೆ ಅದು ಸಿಕ್ಕಿಕೊಳ್ಳುವುದು ಅದರಿಂದ ಕೂದಲು ಉದ್ ಉದುರುತ್ತದೆ ಅದೇ ರೀತಿಯಾಗಿ ಕೆಲವೊಂದು ಅನಾನುಕೂಲಗಳು ಇವೆ ಇದು ವೈಜ್ಞಾನಿಕವಾಗಿ ಯಾವುದೇ ರೀತಿಯ ಅನಾನುಕೂಲಗಳನ್ನು ಮಾಡುವುದಿಲ್ಲ ಮಾಡುವುದಾದರೆ ಇದು ಬ್ಲಡ್ ಪ್ರೆಶರ್ನ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ಏಕೆಂದರೆ ಕೈ ಉಂಗುರಗಳನ್ನು ಬಿಗಿಯಾಗಿ ನಾವು ಧರಿಸುವುದರಿಂದ ನಮ್ಮಲ್ಲಿ ರಕ್ತ ಸಂಚಲನೆ ಸ್ಥಗಿತ ಆಗತ್ತದೆ ಸ್ಥಗಿತ ಎನ್ನುವುದಕ್ಕಿಂತ ಕಡಿಮೆ ಆಗತ್ತದೆ ಆ ಕಡಿಮೆ ಆದಾಗ ನಮ್ಮಲ್ಲಿ ಬ್ಲಡ್ ಪ್ರೆಶರ್ ಹೆಚ್ಚಾಗತ್ತದೆ ಆದ್ದರಿಂದ ಅದು ಯಾವುದಾದರೂ ರೋಗಕ್ಕೆ ತಿರುಗುವ ಸಾಧ್ಯತೆಗಳು ಕೂಡ ಇರುತ್ತದೆ ಹಾಗಾಗಿ ನಾವು ಕೈ ಬೆರಳಿನ ಉಂಗುರಗಳನ್ನು ಉಪಯೋಗಿಸುವುದು ಒಳ್ಳೆಯದೇ ಆದರೆ ಅದು ನಮಗೆ ತೆಗಿಯಲು ಹಾಕಲು ಉಪ ಉಪಯುಕ್ತವಾಗಿದ್ದರೆ ಮಾತ್ರ ಆ ಕೈ ಬೆರಳಿನ ಉಂಗುರಗಳನ್ನು ನಾವು ಯೂಸ್ ಮಾಡಿದರೆ ನಮಗೆ ಯಾವುದೇ ರೀತಿಯಾದಂತಹ ಅನಾನುಕೂಲಗಳು ಆಗುವುದಿಲ್ಲ